ನಮ್ಮ ಉದ್ಯೋಗ ಸಣ್ಣಮಕ್ಳಿಂದ ನಾವು ವ್ಯವಸಾಯ ವ್ಯವಸಾಯ ಮಾಡಿಕೊಂಡೇ ಬಂದಿದ್ದೀವಿ ಇಷ್ಟು ಸುಮಾರು ಈಗ್ಗೆ ಒಂದು ಇಪ್ಪತ್ತು ಮೂವತ್ತು ವರ್ಷ ನಲ್ವತ್ತು ವರ್ಷದಿಂದ ವ್ಯವಸಾಯ ಮಾಡ್ತಾನೇ ಬಂದಿದ್ದೀವಿ ವ್ಯವಸಾಯ ಮಾಡಿದ್ವಿ ವ್ಯವಸಾಯ ಮಳೆಗೆ ಮಳೆಗೋಸ್ಕರ ಮಾಡಿದ್ವಿ ಆಮೇಲೆ ನೀರಾವರಿ ಸ್ವಲ್ಪ ಮಾಡಿಕೊಂಡ್ವಿ ನೀರಾವರಿ ಮಾಡಿ ಅದರಲ್ಲಿ ಎಲ್ಲ ಮಾಡಿ ರೇಷ್ಮೆ ಬೆಳೆ ಇಟ್ವಿ ಚಿಲ್ಲರೆ ಬೆಳೆ ಇಟ್ವಿ ತರಕಾರಿ ಅವನ್ನೆಲ್ಲ ಬೆಳೆದ್ವಿ ರಾಗಿ ಬೆಳೆದ್ವಿ ಎಲ್ಲ ಬೆಳ್ದು ತ್ ಬೆಳೀತಾ ಬೆಳೀತಾ ಬೆಳೀತಾ ಉದ್ಯೋಗ ಮಾಡ್ಕೊಂಡು ಬರ್ತಾ ಬರ್ತಾ ಬರ್ತಾ ಬರ್ತಾ ನಾವು ಈಗ ಅದರಲ್ಲೆಲ್ಲ ಏನೂ ಸಿಗ್ತಾ ಬಂದಿಲ್ಲ ಏನೂ ಸಿಕ್ಕಿಲ್ಲ ಅಂದ ಮೇಲೆ ಏನಕ್ಕೆ ಅಂತ ಅದನ್ನೆಲ್ಲ ಬಿಟ್ಟಾಕಿ ಬಿಟ್ವಿ ವ್ಯವಸಾಯನೇ ಬಿಟ್ಟು ಬಿಟ್ಟಿದ್ದೀವಿ ವ್ಯವಸಾಯ ಹಾಕಿದ್ದಕ್ಕೆ ಪ್ರತಿಫಲವೇ ಸಿಗ್ದಿರ ಹೋಯ್ತು ಕೈಯಿಂದಾನೆ ಲಾಸ್ ಆಗ್ತಾನೇ ಬಂತು ಉದ್ಯೋಗ ಆ ಉದ್ಯೋಗದಲ್ಲಿ ಆವಾಗ ಏನೂ ಮಾಡಕ್ಕೆ ಆಗಲಿಲ್ಲ ಆಮೇಲೆ ಒಂದು ಸಣ್ಣ್ದಾಗಿ ಒಂದು ಚಿಲ್ಲರೆ ಅಂಗಡಿ ಮಾಡಿಕೊಂಡ್ವಿ ಚಿಲ್ಲರೆ ಅಂಗಡಿ ಮಾಡ್ತಾ ಮಾಡ್ತಾ ಮಾಡ್ತಾ ಹೇಗೋ ಜೀವನ ಮಾಡ್ತಾ ಮಾಡ್ತಾ ಜೀವನ ಕಳ್ಕೊಂಡು ಬರ್ತಾ ಇದ್ದೀವಿ ಜೀವನ ಮಾಡ್ತಾ ಮಾಡ್ತಾ ಅದು ಪರವಾಗಿಲ್ಲ ಸ್ವಲ್ಪ ಈಗ ಬರ್ತಾ ಬರ್ತಾ ಅಂಗಡಿಗ್ಳೆಲ್ಲ ಜಾಸ್ತಿಯಾಯಿತು ಅದರಲ್ಲಿ ಬಿಜ್ನೆಸ್ ಕಮ್ಮಿ ಆಯಿತು ಬೇರೇನಾರ ನೋಡಣ ಅಂದರೆ ನಮ್ಮ ವಿದ್ಯಾಭ್ಯಾಸ ವಿದ್ಯಾಭ್ಯಾಸನೂ ಆಗಲಿಲ್ಲ ಒಂದು ಟೆಂತ್ ತನಕ ಓದ್ವಿ ಟೆಂತ್ ತನಕ ಓದಿಬಿಟ್ಟು ಆಮೇಲೆ ಓದ್ಸೋಕ್ಕೆ ನಮ್ಮ ತಂದೆ ತಾಯಿಗೂ ಶಕ್ತಿ ಇಲ್ಲ ಆಗಲಿಲ್ಲ ಕಷ್ಟಕರವಾಯಿತು ಜೀವನ ಅದಕ್ಕೋಸ್ಕರ ನಮ್ಮ ವಿದ್ಯಾಭ್ಯಾಸನೂ ಮುಂದುವರ್ಸೋಕ್ಕೆ ಆಗಲಿಲ್ಲ ವಿದ್ಯಾಭ್ಯಾಸ ಮುಂದುವರಿಸಿದ್ರೆ ಒಳ್ಳೆಯ ಉದ್ಯೋಗವೇ ಸಿಗ್ತಾ ಇತ್ತು ಆಗಿನ ಕಾಲದಲ್ಲಿ ಓದಿ ಓದಿದ್ದರೆ ಈ ಒಳ್ಳೆಯ ಕೆಲಸನೇ ಕೆಲಸ ಕಾರ್ಯಗಳೇ ಸಿಗ್ತಾ ಇದ್ದವು ಆದರೆ ಓದಕ್ಕೆ ಆಗಲಿಲ್ಲ ಕೆಲವು ಕಾರಣಗ್ಳಿಂದ ವಿದ್ಯಾಭ್ಯಾಸ ಮುಂದುವರ್ಸೋಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಈ ಉದ್ಯೋಗದಲ್ಲೇ ನಿರಂತರವಾಗಿ ಕೊಂಡಿದ್ದೀವಿ ಏನು ಮಾಡೋದು ಅಂತ